ಹಾವು ಕಡಿತ ಅಥವಾ ಕ್ರಿಮಿಗಳ ಕುಟುಕಿನಂತಹ ಪ್ರಾಣಿಗಳ ಕಡಿತದಿಂದ ಸುರಕ್ಷಿತವಾಗಿರಲು ಅನುಸರಿಸಬೇಕಾದ ಕೆಲವು ವಿಧಾನಗಳು ಯಾವುದು ಅಂತ ಹೇಳಿದರೆ ನಾವೀಗ ನಮ್ಮ ಮನೆಯ ಸುತ್ತ ಮುತ್ತ ಇರುವಂತಹ ನಮ್ಮ ಪೊದೆಯೇ ಆಗಿರಬಹುದು ಅಥವಾ ಹುಲ್ಲುಕಡ್ಡಿಗಳಾಗಿರ್ಬೋದು ಅದನ್ನು ಅತ್ಯಂತ ಸ್ವಚ್ಛವಾಗಿ ನಾವು ಇಟ್ಕೊಳ್ಳಬೇಕಾಗುತ್ತದೆ ಈ ಕಡೆ ಅಂದರೆ ಈ ಹುಲ್ಲು ಬೆಳೆದನ್ನೆಲ್ಲ ಕಟ್ ಇದು ಕತ್ತರಿಸಬೇಕು ಆ ಕಡೆ ಎಲ್ಲ ನಾವು ಜಾಸ್ತಿ ಎಲ್ಲ ಹೋಗಬಾರ್ದು ಮತ್ತೆ ನಾವು ಈಗ ಹಾವುಗಳು ಕ್ರಿಮಿಕೀಟಗಳು ಈ ಕಡೆ ಯಾಕೆ ಬರ್ತವೆ ಅಂತ ಹೇಳಿದರೆ ನಾವು ಅವುಗಳ ವಾಸಸ್ಥಾನವನ್ನು ನಾವು ನಾಶಗೊಳಿಸಿದ್ರಿಂದಾಗಿ ಅವುಗಳು ಈ ಈ ಕಡೆ ಬರ್ತದೆ ಹಾಗಾಗಿ ಅವುಗಳ ವಾಸಸ್ಥಾನವನ್ನು ನಾವು ಯಾವತ್ತೂ ಹಾಳು ಮಾಡ್ಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಈವಾಗ ಅರಣ್ಯವನ್ನೆಲ್ಲ ಕಡಿದು ನಾಶ ಮಾಡ್ತಾ ಇದ್ದಾರೆ ಹಾಗಾಗಿ ಅವುಗಳು ಅವುಗಳಿಗೆ ವಾಸಸ್ಥಾನ ಇಲ್ಲದೆ ಅದು ನಾಡಿಗೆ ಬರ್ತಾ ಇದ್ದಾವೆ ನಾವು ವಾಸ ಮಾಡುವಂತಹ ಜನ ನಾವು ವಾಸ ಮಾಡುವಂತಹ ಪ್ರದೇಶಗಳನ್ನು ಅವುಗಳು ಆಯ್ಕೆ ಮಾಡಿಕೊಂಡಿರ್ತವೆ ಹಾಗಾಗಿ ಅವುಗಳು ಇಲ್ಲಿಗೆ ಬಂದು ನಮಗೆ ಉಪದ್ರವ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿರ್ತದೆ ಹಾಗಾಗಿ ನಾವು ಅರಣ್ಯವನ್ನೆಲ್ಲ ಜಾಸ್ತಿಯಾಗಿ ನಾವು ನಾಶಗೊಳಿಸ್ಬಾರ್ದು ಬೇಡದ್ದನ್ನೆಲ್ಲ ಮಾಡಬಾರ್ದು ಹಾಗೆಯೇ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಮನೆಯ ಸುತ್ತಮುತ್ತದ ವಾತಾವರಣವನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹುಲ್ಲು ಕಡ್ಡಿಗಳನ್ನು ಕಸ ಕಡ್ಡಿಗಳನ್ನು ತೆಗೆಯಬೇಕು ಹಾಗೂ ಮನೆಯ ಹೊರಗಡೆ ಎಲ್ಲ ಹೋಗುವಾಗ ನಾವು ಆದಷ್ಟು ಚಪ್ಪಲಿ ಶೂ ಹಾಗೂ ಸಾಕ್ಸ್ ಅಂತಹ ವಸ್ತುಗಳನ್ನೆಲ್ಲ ಧರಿಸಬೇಕು ಹಾಗೆ ರಾತ್ರಿ ಸಮಯದಲ್ಲಿ ಆಚೀಚೆ ಓಡುವಾಗ ಓಡಾಡುವಾಗ ಕೈಯ್ಯಲ್ಲಿ ದೀಪದ ಬೆಳಕನ್ನು ಅಥವಾ ಟಾರ್ಚ್ ಲೈಟನ್ನು ಹಿಡಿದುಕೊಂಡು ಆಚೀಚೆ ಪ್ರಯಾಣ ಮಾಡಬೇಕು ಯಾಕೆಂದರೆ ಸರೀಸೃಪಗಳು ಅಲ್ಲಲ್ಲಿ ಹೋಗ್ತಾ ಇರುತ್ತವೆ ಅವುಗಳಿಗೆ ಮಾತು ಬರುವುದಿಲ್ಲ ನಮ್ಮ ಜೊತೆಗೆ ಸಂವಹನ ಮಾಡಲು ಅವುಗಳಿಗೆ ತಿಳಿಯುವುದಿಲ್ಲ ಅವುಗಳು ಮೊದಲು ವ್ಯಕ್ತ ಪಡಿಸುವಂತಹ ಭಾವನೆ ಎಂತ ಹೇಳಿದರೆ ಅದು ಭಯ ಅಥವಾ ದ್ವೇಷ ಆ ಭಯ ದ್ವೇಷದಿಂದಾಗಿ ನಮಗೆ ಅವುಗಳು ಕಚ್ಚಬಹುದು ಹಾಗಾಗಿ ನಾವು ಹೆಚ್ಚಾಗಿ ಅದರ ಬಗ್ಗೆ ಜಾಗ್ರತೆ ಅನ್ನು ವಹಿಸಿಕೊಳ್ಬೇಕು ಒಂದು ವೇಳೆ ಹಾವುಗಳ ಕಡಿತ ಉಂಟಾದರೂ ನಾವು ತುರ್ತು ಚಿಕಿತ್ಸೆಯನ್ನು ಕೈಗೊಳ್ಳಬೇಕು ಕಚ್ಚಿದ ಜಾಗವನ್ನು ಒಂದು ಬಟ್ಟೆಯಿಂದ ಸುತ್ತಿ ಅದಕ್ಕೆ ಸ್ವಲ್ಪ ಬ್ಲೇಡ್ನಿಂದ ತೂತು ಮಾಡಿ ಆ ರಕ್ತವನ್ನು ಹೊರಗೆ ಬರುವ ಹಾಗೆ ಮಾಡಿಕೊಳ್ಳ ಮಾಡಬೇಕು ತದನಂತರ ಕೂಡಲೇ ಸಮೀಪವಿರುವ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪ್ರಥಮ ಚಿಕಿತ್ಸೆ ವಿಧಾನವನ್ನು ತೆಗೆದು ಕೊಳ್ಳಬೇಕಾಗ್ತದೆ ಆಮೇಲೆ ಅವುಗಳು ಕಚ್ಚಿದ ನಂತರ ಹೆಚ್ಚಾಗಿ ಪಥ್ಯೆಯನ್ನು ನಡೆಸಿಕೊಳ್ಬೇಕು ಯಾವುದೇ ನಾನ್ ವೆಜ್ಗಳನ್ನು ತಿನ್ನದೇ ಬರೀ ತರಕಾರಿ ಸಸ್ಯಹಾರಿ ಉಪಹಾರಗಳನ್ನು ಸೇವಿಸಿಕೊಂಡು ನಾವು ಅದರ ಬಗ್ಗೆ ಮಾಡಬೇಕಾಗುತ್ತದೆ ಹಾಗೆಯೇ ಸರೀಸೃಪಗಳನ್ನು ಕಂಡಾಗ ಅವುಗಳಿಗೆ ಅವುಗಳನ್ನು ಕೊಲ್ಲದೆ ಅವುಗಳನ್ನು ಭಯಪಡಿಸದೇ ನಾವು ಹೋಗಬಾರ್ದು ಹಾಗೆಯೇ ಕೆಲವು ಕ್ರಿಮಿಕೀಟಗಳು ನಮ್ಮ ಕಡೆ ವಾಸ ಸ್ಥ ವಾಡುತ್ತ ಉದಾಹರಣೆಗೆ ಜೇನುನೊಣ ಜೇನುನೊಣಗಳು ಹೆಚ್ಚಾಗಿ ಮನುಷ್ಯನ ಬಿಲ್ಡಿಂಗ್ಗಳಲ್ಲಿ ಅಥವಾ ಮರಗಳಲ್ಲಿ ಅಲ್ಲಲ್ಲಿ ವಾಸ ವಾಸವನ್ನು ಮಾಡ್ತದೆ ಆ ಸಮಯದಲ್ಲಿ ನಾವು ಅದಕ್ಕೆ ಯಾವುದೇ ತೊಂದರೆ ಮಾಡದೆ ಆ ಅದಕ್ಕೆ ಕಲ್ಲು ಬಿಸಾಡದೇ ಆ ರೀತಿಯಾಗಿ ನಾವು ನಡ್ಕೊಳ್ಬೇಕಾಗುತ್ತದೆ ಒಂದು ವೇಳೆ ನಮಗೆ ಅಪಾಯಕಾರಿಯಂತಹ ಕ್ರಿಮಿ ಕೀಟಗಳು ವಾಸ ಮಾಡುತ್ತವೆ ಅಂತಾದರೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ನಾವು ಅರಣ್ಯ ಪಾಲಕರಿಗೆ ಕರೆ ಮಾಡಿ ಅವರಿಂದ ಅದನ್ನು ತೆಗೆಸುವಂತಹ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತೆ ಮುಂಜಾಗ್ರತಾ ಕ್ರಮವಾಗಿ ನಾವು ಫುಲ್ ಮಾಸ್ಕನ್ನು ಧರಿಸಬೇಕಾಗ್ತದೆ ಮಾಸ್ಕನ್ನು ಧರಿಸಿ ಅದಕ್ಕೆ ಬೇಕಾದ ಗ್ಲೌಸ್ಗಳನ್ನೆಲ್ಲ ಧರಿಸಿ ಅದನ್ನು ನಾವು ತೆಗೆಯಬೇಕಾಗುತ್ತದೆ ಯಾಕೆಂದರೆ ಅವುಗಳು ಆಕ್ರಮಣಕಾರಿಗಳಾಗಿರುವುದರಿಂದ ನಾವು ನಮ್ಮನ್ನು ಕಂಡ ಕೂಡಲೇ ಅವುಗಳು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮತ್ತೊಂದು ಅವುಗಳು ಆಕ್ರಮಣಕಾರಿಯಾಗಿರೋದ್ರಿಂದ ನಮ್ಮ ಬೆವರಿನ ವಾಸನೆಯನ್ನು ತಿಳ್ಕೊಂಡು ಅವುಗಳು ಕಚ್ತದೆ ನಮಗೆ ಹಾಗಾಗಿ ಈ ಈ ಅವುಗಳ ಕಡಿತದಿಂದ ಸುರಕ್ಷಿತವಾಗಿರಲು ನಾವು ಈ ರೀತಿಯಾಗಿ ಕೆಲವು ಕ್ರಮ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ ಅವುಗಳಲ್ಲಿ ಒಂದು ಮುಖ್ಯವಾದವುಗಳೆಂದರೆ ಮನೆಯಿಂದ ಹೊರಗೆ ಎಲ್ಲಿ ಹೊರಗೆ ಹೋಗುವಾಗ ಸಹ ನಾವು ಶೂಗಳನ್ನು ಧರಿಸಬೇಕು ಅನಂತರ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಅತ್ಯಂತ ಶುಚಿಯಾಗಿ ಇಟ್ಕೊಳ್ಬೇಕು ನಿಮಗೆ ಯಾವುದೇ ರೀತಿಯ ಹುಲ್ಲುಕಡ್ಡಿಗಳು ಬೆಳೆಯದಂತೆ ನಾವು ನೋಡಿಕೊಳ್ಳಬೇಕು ಅದನ್ನು ಚೆನ್ನಾಗಿ ತೆಗೆದು ಮನೆಯ ವಾತಾವರಣವನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ನಾವು ಹಾವು ಕಡಿತ ಕ್ರಿಮಿ ಕೀಟಗಳ ಕಡಿತದಿಂದಾಗಿ ನಾವು ಪಾರಾಗಬಹುದು ಆ ರೀತಿಯ ಶುಚಿಯ ವಾತಾವರಣಕ್ಕೆ ಅವುಗಳು ಬರೋದಿಲ್ಲ ಬಂದರೂ ನಮಗೆ ಅದು ಕಾಣುತ್ತದೆ ಅತ್ಯಂತ ಹುಲ್ಲು ಕಡ್ಡಿಗಳು ಎಲ್ಲ ಬೆಳೆದರೆ ನಮಗೆ ಅದು ಸರೀಸೃಪಗಳು ಬಂದದ್ದು ಕಾಣುವುದಿಲ್ಲ ಹಾಗಾಗಿ ನಮಗೆ ಹಾವು ಕಡಿತದ್ದು ಕ್ರಿಮಿಕೀಟಗಳ ಕಡಿ ಕಡಿತ ಉಂಟಾಗ್ತದೆ ಈ ಕ್ರಿಮಿಕೀಟಗಳು ಕಡಿದರೂ ಕೂಡ ನಾವು ಹೆಚ್ಚಾಗಿ ಭಯ ಪಡಿಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಈಗ ವೈದ್ಯಕೀಯ ಲೋಕವು ಅತ್ಯಂತ ಮಹತ್ತರವಾಗಿ ಬೆಳೆದಿದ್ದು ಎಲ್ಲ ಕ್ರಿಮಿಕೀಟಗಳ ಹಾವು ಕಡಿತಗಳಿಗೂ ಅತ್ಯಂತ ಸೂಕ್ತವಾದ ಮದ್ದಿನ ವ್ಯವಸ್ಥೆ ಇರುವುದರಿಂದ ನಾವು ಅತ್ಯಂತ ಜಾಗರೂಕರಾಗಿ ಅಲ್ಲಿಗೆ ಹೋಗಬೇಕಾಗುತ್ತದೆ